ಹಲೋ

ಓ ಓಕೆ ಓ

ನೋಡಿ ಮೇಡಮ್ ನಮ್ಮಲ್ಲಿ ಇರುವಂತಹ ಕೋರ್ಸ್ಗಳ ಬಗ್ಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮಲ್ಲಿ ಬಿ ಕಾಮ್ ಬಿ ಎ ಬಿ ಎಸ್ ಸಿ ಮತ್ತು ಬಿ ಸಿ ಎ ಕೋರ್ಸಸ್ಗಳು ಅವೈಲೇಬಲ್ ಇದೆ ನೀವು ಈಗ ಬಿ ಕಾಮ್ ಮಾಡಿ ಹೋಗ್ಬೇಕು ಅಂತ ಅಂದರೆ ನಿಮಗೆ ಫೈನಾನ್ಸ್ ರಿಲೇಟೆಡ್ ಕೆಲವೊಂದು ನಿಮಗೆ ಕೆಲಸಗಳು ಸಿಕ್ತಾ ಹೋಗುತ್ತೆ ಬಿ ಸಿ ಎ ಮಾಡ್ತಾ ಹೋದರೆ ನಿಮಗೆ ಇಂಜಿನಿಯರಿಂಗ್ ಮಾಡಕ್ಕೆ ಕಷ್ಟ ಆಗ್ತಾ ಇದೆ ಅಲ್ಲವಾ ಸೊ ಅದಕ್ಕೆ ನೀವು ಈ ಥರ ಒಂದು ಚಾಯ್ಸನ್ನ ತಗೊಂಡರೆ ನಿಮಗೆ ಬಿಸಿಎದಲ್ಲಿ ಕೋಡಿಂಗ್ ಲ ನಾಲೆಜ್ಗಳು ಬೆಳಿತಾ ಹೋಗುತ್ತೆ ಈಗಿನ ಒಂದು ಪ್ರಪಂಚದಲ್ಲಿ ಕೋಡಿಂಗ್ ತುಂಬಾನೇ ಮಹತ್ವವಾಗಿದೆ ಅದನ್ನ ಬಿಟ್ಟರೆ ನಿಮಗೆ ಬಿ ಎಸ್ ಸಿ ಅಗ್ರಿಕಲ್ಚರ್ ನಮ್ಮಲ್ಲಿ ಅವೈಲೇಬಲ್ ಇರುವಂಥದ್ದು ಬಿ ಎಸ್ ಸಿ ಅಗ್ರಿಕಲ್ಚರ್ ನೀವೇನಾದರೂ ಮಾಡ್ಕೊಂಡರೆ ಬ್ಯಾಂಕ್ಗಳಲ್ಲಿ ಎಸ್ ಓ ಅಂತ ಒಂದು ಪೋಸ್ಟಿಂಗಲ್ ಇರತ್ತೆ ಅದು ತುಂಬಾ ತೀರ ಕಡಿಮೆ ಪೋಸ್ಟಿಂಗಲ್ ಇರುತ್ತೆ ಆದರೂ ಅದು ಬೇಗ ನಿಮ್ಗೆ ಸಿಗ್ತಾ ಹೋಗುತ್ತೆ ಅದನ್ನ ಬಿಟ್ಟರೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಲ್ಲು ಕೂಡ ನಿಮಗೆ ಕೆಲಸ ಸಿಗ್ತಾ ಹೋಗುತ್ತೆ ಬಿ ಎ ಮತ್ತೊಂದು ಇರುವಂಥದ್ದು ಬಿ ಎ ಬಿ ಎ ಮಾಡ್ಕೊಂಡರೆ ನಿಮಗೆ ಕೆ ಎ ಎಸ್ ಮತ್ತು ಐ ಎ ಎಸ್ ಎಕ್ಸಾಮ್ಸ್ಗಳಿಗೂ ಬರಿತಾ ಹೋಗ್ಬೋದು ಅದು ತುಂಬಾ ಈಝಿ ಆಗಿ ಹೋಗುತ್ತವೆ ಅದು ಬಿಟ್ಟರೆ ನಿಮಗೆ ಎಮ್ ಎ ಮಾಡ್ಕೊಬೋದು ಸರ್ ನಮ್ಮಲ್ಲಿ ಕೆಲವೊಂದು ಅ ವಿದ್ಯಾರ್ಥಿಗಳೆಲ್ಲ ಕನ್ನಡದಲ್ಲಿ ಎಮ್ ಎ ಮಾಡಿದಾರೆ ಇಂಗ್ಲೀಷಲ್ಲಿ ಎಮ್ ಎ ಮಾಡ್ಕೊಂಡು ಬೇರೆ ಬೇರೆ ಕಡೆ ಕೆಲಸದಲ್ಲಿ ಇದಾರೆ ಹಾಂ ಇದಿಷ್ಟು ಓಕೆ ಹಲೋ ಹೇಳಿ

ಓಕೆ ಓಕೆ